ನಮ್ಮ ತುಮ್ಕೂರು ಜಿಲ್ಲೇಲೂ ಎಲ್ಲ ಥರದ ಸ್ಪೋರ್ಟ್ಸ್ ಫೆಸಿಲಿಟಿ ಇರೋದು ತುಂಬ ಖುಷಿಕರ ಆದ ವಿಷಯ ಯಾಕಂದರೆ ನಮ್ಮ ತುಮಕೂರಲ್ಲೂ ಕೂಡ ಕ್ರಿಕೆಟ್ ಆಡೋಕ್ಕೆ ಜಾಗ ಕ್ರಿಕೆಟ್ ಸ್ಟೇಡ್ಯಂ ಇದೆ ರನ್ನಿಂಗ್ ಮಾಡೋದಕ್ಕೆ ಅತ್ಲೆಟಿಕ್ಸ್ದು ಸ್ಟೇಡಿಯಂ ಇದೆ ಮತ್ತು ಫುಟ್ಬಾಲ್ ಆಡೋಕ್ಕೆ ಫುಟ್ಬಾಲ್ ಸ್ಟೇಡ್ಯಂ ಇದೆ ಮತ್ತು ಬ್ಯಾಟ್ಮಿಂಟನ್ ಆಡೋಕ್ಕೆ ಎಲ್ಲ ಇನ್ಡೋರ್ ಫೆಸಿಲಿಟಿ ಇದೆ ಜಿಮ್ ಮಾಡ್ತೀನಿ ಅನ್ನೋರಿಗೆ ಜಿಮ್ ಇದೆ ಜಿಮ್ನಾಸ್ಟಿಕ್ ಮಾಡ್ತೀನಿ ಅನ್ನೋರಿಗೆ ಜಿಮ್ನಾಸ್ಟಿಕ್ ಸೆಂಟರ್ ಇದೆ ಈ ರೀತಿ ಎಲ್ಲ ಸೌಲಭ್ಯ ಇರೋದ್ರಿಂದ ನಮ್ಮ ತುಮ್ಕೂರು ಜನ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತು ಇಲ್ಲಿ ಬಂದು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ಇಲ್ಲಿ ಸ್ಥಳೀಯ ವ್ಯಕ್ತಿಗಳಿಗೂ ಕೂಡ ಲಭ್ಯವಿದೆ ನೀವು ಹೋಗಿ ಕ್ರಿಕೆಟ್ ಸ್ಟೇಡ್ಯಂ ಅಲ್ಲಿ ಕ್ರಿಕೆಟ್ ಆಡ್ಬೋದು ಆದರೆ ನೀವು ಟ್ರೈಯ್ ಕೋಚಿಂಗ್ ತಗೊಳ್ತೀನಿ ಅಂದರೆ ನೆಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ ಇಲ್ಲ ನೀವು ಮಾಮೂಲಿ ಕ್ರಿಕೆಟ್ ಆಡ್ತೀವಿ ಅಂದರೆ ನಿಮಗೆ ಆದಂಥ ಸಪ್ರೇಟ್ ಜಾಗ ಇದೆ ಅಲ್ಲಿ ಸ್ಟೇಡಿಯಂ ಅಲ್ಲಿ ಲಭ್ಯ ಇರುತ್ತೆ ಅಲ್ಲಿ ಹೋಗಿ ನೀವು ನಿಮ್ಮ ಟೀಮ್ ಪ್ರ ಜೊತೆ ನೀವು ಕ್ರಿಕೆಟ್ ಆಡ್ಕೋಬೋದು ಈ ರೀತಿ ಎಲ್ಲ ಥರದ್ದು ಎಲ್ಲ ಜನ್ಗಳಿಗೆ ಆಡೋಕ್ಕೆ ಜಾಗ ಇದೆ ಆದರೆ ನೀವು ಸಪ್ರೇಟ್ ಆಗಿ ನೀವು ಪ್ರೊಫೆಷನಲ್ ಆಗಿ ಟ್ರೈನಿಂಗ್ ತೊಗೊಳ್ತೀವಿ ಅಂದರೆ ಅದಕ್ಕೆ ನೀವು ಫೀಸನ್ನು ಕಟ್ಟಿ ಅದು ಅದೇ ಸಪ್ರೇಟು ಕಡೆ ಹೇಳ್ ಕೊಡ್ತಾರೆ ಇಲ್ಲ ನಿಮಗೆ ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ತೀರ ನೀವೇ ಆಡ್ತೀರ ಅನ್ನೋಂಗಿದ್ರೆ ನೀವೇ ಸಪ್ರೇಟ್ ಆಗಿ ಆರಾಮಾಗಿ ಆಡ್ಕೋಬೋದು ಮತ್ತು ಎಲ್ಲ ಜನ್ಗಳ್ಗೂ ಇಲ್ಲಿ ಅಲೋವ್ ಇರೋದ್ರಿಂದ ತುಂಬ ಖುಷಿ ಆಗುತ್ತೆ ಜನ್ಗಳಿಗೆ ನಮ್ಮ ತುಮ್ಕೂರು ಜಿಲ್ಲೆಯಲ್ಲಿ ಯಾಕೆಂದರೆ ಮಕ್ಳುಗಳಿಗೆ ಬೇಜಾರಾದಾಗ ವೀಕೆಂಡಲ್ಲಿ ಹೋಗಿ ಸ್ಪೋರ್ಟ್ಸ್ ಆಡ್ತಾರೆ ಇಲ್ಲ ದಿವ್ಸ ಟ್ರೈನಿಂಗ್ ಮಾಡ್ತೀನಿ ಅನ್ನೋರಿಗೆ ಆರಾಮಾಗಿ ಟ್ರೈನಿಂಗ್ ಕೊಡ್ಬೋದು ಎಲ್ಲ ರೀತಿನೂ ಲಭ್ಯ ಇರೋದರಿಂದ ನಮ್ಮ ತುಮ್ಕೂರು ಜಿಲ್ಲೇಲಿ ನಮ್ಮ ತುಮ್ಕೂರು ಜನ್ಗಳಿಗೂ ತುಂಬ ಖುಷಿ ಆಗುತ್ತೆ ಮತ್ತು ಇಲ್ಲಿ ನಮ್ಮ ಇಷ್ಟೇ ಬರೀ ಪ್ರಾಕ್ಟೀಸ್ ಮಾಡಿಸೋದಷ್ಟೇ ಅಲ್ಲ ಇಲ್ಲಿ ಇವರು ಇಂಟರ್ ಕ್ಲಬ್ ಎಲ್ಲ ಮ್ಯಾಚಸ್ಗಳು ಆಡಿಸ್ತಾರೆ ಇವಾಗ ಕ್ರಿಕೆಟ್ ಅಂದರೆ ಒಂದೇ ಒಬ್ಬರೇ ಟ್ರೈನಿಂಗ್ ಕೊಡೋಲ್ಲ ಎಷ್ಟೊಂದು ಕ್ಲಬ್ಗಳಿರ್ತವೆ ಈ ರೀತಿ ಅವರವ್ರೇ ಕ್ಲಬ್ಬಲ್ಲಿ ಮ್ಯಾಚಸ್ಗಳು ಆಡಿಸ್ತಾರೆ ಮತ್ತು ದಸರಾ ಟೈಮಲ್ಲಿ ದಸರಾ ಕಪ್ ಅಂತ ನಡೆಸ್ತಾರೆ ಅವಾಗ ತುಮ್ಕೂರು ತುಮಕೂರಲ್ಲಿರೋ ಎಲ್ಲ ತಾಲೂಕು ಇದು ಬರ್ತಾರೆ ಇವಾಗ ಗುಬ್ಬಿ ಶಿರಾ ಕೊರಟಗೆರೆ ಮಧುಗಿರಿ ಪಾವಗಡ ತಿಪಟೂರು ತುಮಕೂರು ಈ ರೀತಿ ಎಲ್ಲ ಕಡೆಯಿಂದನೂ ಕುಣಿಗಲ್ಲು ಎಲ್ಲ ಕಡೆಯಿಂದನೂ ಬಂದು ಇಲ್ಲಿ ಸ್ಪೋರ್ಟ್ಸ್ನ ಆಯೋಜಿಸ್ತಾರೆ ಅಲ್ಲಿ ಖೊ ಖೋ ಆಡಿಸ್ತಾರೆ ವಾಲಿಬಾಲು ಕಬಡ್ಡಿ ಕ್ರಿಕೆಟು ಬ್ಯಾಟ್ಮಿಟನ್ನು ಟೇಬಲ್ ಟೆನ್ನಿಸು ಮತ್ತು ಹ್ಯಾಂಡ್ ಬಾಲು ಅತ್ಲೆಟಿಕ್ಸು ಈ ರೀತಿ ಎಲ್ಲ ಸ್ಪೋರ್ಟ್ಸನ್ನು ಆಯೋಜಿಸ್ತಾರೆ ಅದ್ರಲ್ಲಿ ಗೆದ್ದೋರಿಗೆ ಪ್ರಶಸ್ತಿನೂ ಸಿಗುತ್ತೆ ದುಡ್ಡಿನ ಪ್ರಶಸ್ತಿನೂ ಸಿಗುತ್ತೆ ಎಲ್ಲ ಸಿಗುತ್ತೆ ಆದ್ದರಿಂದ ಈ ಎಲ್ಲ ಫೆಸಿಲಿಟಿ ಇರೋದರಿಂದ ಇಲ್ಲಿ ತುಮ್ಕೂರು ಜನತೆಗೆ ತುಂಬ ಖುಷಿಕರ ಸುದ್ದಿ ಅಂತನೇ ಹೇಳಬೇಕು